ಅಲೋ ಕೇಳಿಸ್ತಿದೆಯಾ

ಹಾಂ ಹಾಂ ಹಾಂ ಕೇಳಿಸ್ತಿದೆಯಾ ಹೌದು ಹ್ಞೂ ಹ್ಞೂ

ಸರ್ ಯಾವ್ದು ಔಟ್ಸೈಡಾ ಒಳಗಡೆ ಸೈಡಾ ಓಕೆ ಇಂಟಿರೀಯರ್ ಎಕ್ಸ್ಟೀರಿಯರ್ ಹೊಡೀಬೇಕಾ ಹ್ಞೂ

ಓಹ್ ಓಕೆ ಮಾಡ್ಕೊಡಣ ಸರ್ ನಿಮ್ಗೆ ಬಕೆಟ್ಟೂ ಎಕ್ಸ್ಟೀರಿಯರ್ ಅಂದರೆ ನಿಮ್ಗೆ ಒಂದು ಬಕೆಟು ಐದು ಸಾವಿರದಿಂದ ಎಂಟು ಒಂಬತ್ತು ಸಾವಿರ ತನ್ಕವೂ ಇರುತ್ತೆ ಕಂಪ್ನಿ ಏಷ್ಯನ್ ಇದೆ ಬರ್ಜರ್ ಇದೆ ಆಮೇಲೆ ನಿಪ್ಪೋನ್ ಇದೆ ನೀವು ಯಾವ್ದನ್ನು ಇದು ಮಾಡ್ತೀರ ಅದು ಅದ್ರ ಥರ ಸರ್ ಹಾಂ ಓಪೋಸು ಚೆನ್ನಾಗಿ ಬರುತ್ತೆ ಇಂಟೀರಿಯರ್ ಔಟ್ ಎಕ್ಸ್ಟೀರಿಯರ್ ಎರಡೂ ಸಿಗುತ್ತೆ ನಾನು ಒಂದು ಎಷ್ಟಿದೆ ಬಿಲ್ಡಿಂಗ್ ದೊಡ್ಡದು ಎಷ್ಟು ಬೆಡ್ರೂಮು ಏನು

ಹಾಂ ಹಾಂ ಓಕೆ ಓಕೆ

ಓಕೆ ಸರ್ ಆಯಿತು ಮಾಡ್ಕೊಡಣ ಅದು ನಾವೊಂದು ನಾಲ್ಕು ಜನ ಬರ್ತೀವಿ ನಿಮಗೆ ಕಾಸ್ಟು ನಿಮಗೆ ಎಲ್ಲ ಸೇರಿ ನಾವು ಸ್ಕ್ವೈರ್ ಫೀಟ್ ಲೆಕ್ಕ ತೊಗೊಳ್ತೀವಿ ಸ್ಕ್ವೇರ್ ಫಿಟ್ಟು ನಿಮ್ಗೆ ಅದು ನೀವು ನೋಡ್ಬೇಕು ಬಕಿಟೆಲ್ಲ ಸೆಲೆಕ್ಷನ್ ಮಾಡಬೇಕಾಗತ್ತೆ ನೀವು ಎಷ್ಟು ಬಕಿಟ ಸ ಎಷ್ಟ್ರದ್ದು ಬಕೆಟ್ ಸೆಲೆಕ್ಷನ್ ಮಾಡೋಣ ಅಂತ ಇದ್ದೀರ ಪೈಂಟು ನೀವೇ ಕೊಡ್ಸೋದಿದ್ರೆ ತೊಂದರೆ ಇಲ್ಲ ಅದು ಬಿಲ್ಡಿಂಗ್ ನೋಡಿ ಹೇಳ್ಬೇಕಾಗತ್ತೆ ಹ್ಞೂ ಓಕ್ ಓಕೆ ಓಕೆ ಓಕೆ ಸರ್ ಆಯಿತು